ಉದ್ಯಮ ಅಂತ ಬಂದರೆ ಇಲ್ಲಿ ನಮಗೆ ಮಾಮೂಲಿ ದಿನಸಿ ಅಂಗಡಿಗಳು ಮತ್ತೆ ತರಕಾರಿ ಅಂಗಡಿಗಳು ಮತ್ತು ಈ ಮಟನ್ ಮಾಂಸ ಕುರಿ ಮಾಂಸ ಆಡು ಮಾಂಸದ ಅಂಗಡಿ ಇದೆ ಆಮೇಲೆ ಮೀನು ಮಾರುಕಟ್ಟೆ ಇದೆ ಆಮೇಲೆ ಇತರ ಸ್ಟೇಷ್ನರಿ ಪುಸ್ತಕದ ಅಂಗಡಿಗಳು ಇದೆ ನಂತರ ನಮಗೆ ಬೇರೆ ಈ ಹಾರ್ಡ್ವೇರ್ ಶಾಪೂ ಹಾರ್ಡ್ವೇರ್ ಶೀಟದ್ದು ದೊಡ್ಡ ದೊಡ್ಡ ಶೀಟ್ಸ್ ಅದೆಲ್ಲ ಬೇಕಾದರೆ ಉಡುಪಿಗೆನೆ ಹೋಗಬೇಕಾಗ್ತದೆ ಇಲ್ಲಿ ಇಲ್ಲ ಮತ್ತೇ ನೀರದ್ದು ಸಿಂಟೆಕ್ಸ್ ಎಲ್ಲ ಬರ್ತದಲ್ಲ ಅದೆಲ್ಲ ಬೇಕಂಥೇಳಿದ್ರೆ ಉಡುಪಿಗೆನೆ ಹೋಗಬೇಕಾಗ್ತದೆ ಮತ್ತು ಕೆಲವು ಹೆಣ್ಣು ಮಕ್ಕಳ ಕಾಸ್ಮೆಟಿಕ್ಸ್ ಏನಿದೆ ಅಂಥದ್ದೆಲ್ಲ ದೊಡ್ಡ ಶಾಪಿಗೆ ಹೋಗಬೇಕಾದ್ರೆ ನಾವು ಉಡುಪಿಗೆನೆ ಹೋಗಬೇಕಾಗ್ತದೆ ಇಲ್ಲಿ ಅಂಥದ್ದೆಲ್ಲ ಶಾಪ್ಸ್ ಇಲ್ಲ ಆದ್ಮೇಲೆ ಇತರ ಚಿನ್ನಾಭರಣಗಳ ಅಂಗಡಿಗೆ ಹೋಗಬೇಕಾದ್ರೆ ಮತ್ತು ನಾವು ಚಿನ್ನಾಭರಣಗಳ ಅಂಗಡಿಗೆ ಹೋಗಬೇಕಾದ್ರು ನಾವು ಉಡುಪಿಗೆಯೇ ಹೋಗಬೇಕಾಗ್ತದೆ ಆಮೇಲೆ ಈ ವಸ್ತ್ರ ಏನು ನಾವು ವಸ್ತ್ರ ಧರಿಸ್ತೇವ ಮದುವೆ ಮದುವೆ ಉಡುಪುಗಳನ್ನು ತಗೊಳ್ಳಬೇಕಾದ್ರೆ ಇಲ್ಲಿಯೇ ಸಿಗುವುದಿಲ್ಲ ನಾವು ಉಡುಪಿ ಆಚೆಯೇ ಹೋಗಬೇಕಾಗ್ತದೆ